ನಮ್ಮ ರಾಜ್ಯ ಕರ್ನಾಟಕ ಅಲ್ಲಿ ನಮ್ಮದು ಚಿಕ್ಕಮಗಳೂರ್ ಜಿಲ್ಲೆ ಸಾಂಸ್ಕೃತಿಕ ಸಾಂಪ್ರದಾಯಿಕ ಉಡುಗೆ ಬಟ್ಟೆಗಳು ಆಭರ್ಣಗಳು ಅಂತ ಬಂದಾಗ ನಮ್ಮ ಕರ್ನಾಟಕ ರಾಜ್ಯದ್ದು ತುಂಬ ಭಿನ್ನವಾಗೇ ಇದೆ ಯಾಕಂದರೆ ಇಲ್ಲಿ ವಿವಿಧ ಜಿಲ್ಲೆಗಳಿದವೆ ಅಲ್ಲಿ ಒಂದು ಒಬ್ಬೊಬ್ಬರು ಒನ್ನೊಂದು ಥರ ಅಂದರೆ ಒನ್ನೊಂದು ಜಿಲ್ಲೆಗಳಲ್ಲಿ ಒನ್ನೊಂದು ಥರ ಕಲ್ಚರ್ ಇದೆ ಅಂದರೆ ಒಂದೊಂದು ಜಿಲ್ಲೆಗಳಲ್ಲಿ ಒಂದೊಂದು ಥರ ಸಾಂಸ್ಕೃತಿಕ ಪದ್ಧತಿಗಳಿದೆ ಸಾಂಪ್ರದಾಯಿಕ ಪದ್ಧತಿಗಳಿದೆ ಮತ್ತು ಉಡುಗೆ ತೊಡುಗೆಗಳು ಕೂಡ ಒಂದೊಂದು ಕಡೆ ಒಂದೊಂದು ಥರ ಇದೆ ಇವಾಗ ಚಿಕ್ಕಮಗಳೂರಲ್ಲಿ ನೋಡೋ ನೋಡೋದಾದರೆ ನಾವು ನಾರ್ಮಲ್ ಕಾಸ್ಟ್ಯೂಮ್ಸನ್ನ ಯೂಸ್ ಮಾಡ್ತೆವೆ ಅಂದರೆ ಮದುವೆಗಳಿಗೆಲ್ಲ ಸ್ಯಾರಿ ಹೀಗೆ ಇಲ್ಲಿ ಕರ್ನಾಟಕದಲ್ಲಿ ಎಲ್ಲಾ ಕಡೆಯೂ ಕೂಡ ಸ್ಯಾರಿಗಳನ್ನೇ ಯೂಸ್ ಮಾಡ್ತರೆ ಆದರೆ ಬಳಸ್ತಾರೆ ಸ್ಯಾರಿಯನ್ನೆ ಆದರೆ ಒಂದೊಂದು ಜಿಲ್ಲೆಗಳಲ್ಲಿ ಒಂದೊಂದು ಥರ ಅಂದರೆ ಇವಾಗ ನಾರ್ತ್ ಸೈಡ್ ಹೋದ್ರೆ ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ನೋಡೋದಾದರೆ ಅಲ್ಲಿನ ಉಡುಗೇನೆ ಬೇರೆ ಥರ ಯಾಕಂದ್ರ ಅಲ್ಲಿ ಕಚ್ಚೆ ಪಂಚೆ ಕಚ್ಚೆ ಸ್ಯಾರಿ ಈ ಥರ ಉಡುಗೆಗಳನ್ನ ಹಾಕೊಳ್ತಾರೆ ಆದರೆ ಈ ಕಡೆ ದಕ್ಷಿಣ ಕನ್ನಡ ಅಲ್ಲಿ ನೋಡೋದಾದ್ರೆ ಅಲ್ಲಿ ಅಲ್ಲಿನು ಅಷ್ಟೆ ಅಲ್ಲಿದು ಸ್ವಲ್ಪ ಚೇಂಜ್ ಇರುತ್ತೆ ಅಲ್ಲಿ ಸ್ವಲ್ಪ ಅಲ್ಲಿ ಮಾತನಾಡೊ ಶೈಲಿಯಾಗಿರ್ಬೋದು ಪ್ರತಿಯೊಂದು ಅಲ್ಲಿ ದಕ್ಷಿಣ ಕನ್ನಡದಲ್ಲಿ ಚೇಂಜ ಮತ್ತು ಸ್ಯಾರೀ ಉಡುಗೆಗಳಲ್ಲಿ ಎಲ್ಲ ಒಂದೇ ಒಂದೇ ಥರದ್ ಇರುತ್ತೆ ಅದಾದ್ಮೇಲೆ ಈ ಕಡೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬರುವಂತಹ ಆ ಕಡೆ ಸೈಡ್ ಬರುವಂಥ ವಿಜಯಪುರ ಮತ್ತು ಚಿತ್ರದುರ್ಗ ಇತರ ಜಿಲ್ಲೆಗಳಲ್ಲಿ ಆ ಕಡೆ ಬರುವಂಥ ಜಿಲ್ಲೆಗಳು ಎಲ್ಲ ಕಡೆನು ಕಚ್ಚೆ ಪಂಚೆ ಸ್ಯಾರಿ ಈ ಥರ ಆಭರ್ಣಗಳನ್ನ ಜಾಸ್ತಿ ಬಳ್ಸ್ತರೆ ಮತ್ತು ಮೂಗಿಗೆ ನತ್ತು ಅದನ್ನೆಲ್ಲ ದೊಡ್ಡುದಾಗಿ ಬ ದೊಡ್ದಾಗಿ ಹಾಕ್ತಾರೆ ಆ ಥರ ಸಂಪ್ರದಾಯ ಇದೆ ಆ ಥರ ಆಭರ್ಣಗಳನ್ನ ಅಲ್ಲಿ ಬಳಸ್ತಾರೆ ನಮ್ಮ ಚಿಕ್ಕಮಗ್ಳೂರಲ್ಲಿ ನಾರ್ಮಲ್ ಆಗಿರುವಂತಹ ಸಾಂಪ್ರದಾಯಿಕ ಉಡುಗೆಗಳನ್ನೇ ಹಾಕೊಳ್ತಾರೆ ಮದುವೆಗಳಲ್ಲೆಲ್ಲ ಮತ್ತು ಮತ್ತು ಆಭರ್ಣಗಳನ್ನು ಕೂಡ ನಾರ್ಮಲ್ ಆಗಿರೋದನ್ನೇ ಹಾಕ್ತಾರೆ